ಸೊ ಈ ಹಳೆಯ ಮತ್ತು ಹೊಸ ಮಾಧ್ಯಮಗಳ ನಡುವೆ ಭಾಳ ವ್ಯತ್ಯಾಸ ಇದೆ ಅದು ಹಳೆದಿಂದ ಹಳೆಯ ಮಾಧ್ಯಮಗಳಲ್ಲಿ ಹೇಗಿತ್ತಪ್ಪ ಅಂದರೆ ನಾವು ಲೆಟ್ರು ಬರಿಬೇಕಾಗಿತ್ತು ನಾವು ಅದು ಭಾಳ ಸಮಯ ಹಿಡಿತಿತ್ತು ಆಮೇಲೆ ಅದು ಹೆಂಗಪ್ಪ ಅಂದರೆ ಟೈಮ್ ಭಾಳ ಹಿಡ್ಯದಕ್ಕೆ ತೊಂದರೆ ಜಗ್ಗ ಆಕ್ಕತ್ತು ಆದರೆ ಹೊಸ ಮಾಧ್ಯಮಗಳು ಹಂಗಿಲ್ಲ ಹೊಸ ಮಾಧ್ಯಮಗಳೆಲ್ಲ ಭಾಳ ಫಾಸ್ಟ್ ಅಂಡ್ ಫ್ಯುರಿಯಸ್ಸಾಗಿದಾವೆ ಹೇಗಂದ್ರೆ ಮೂ ಒಂದೇ ಕ್ಷಣದಲ್ಲಿ ಇವತ್ತು ನಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಾಗಿದ್ರು ಕೂಡ ನಾವು ಶೇರ್ ಮಾಡ್ಬೋದು ಏನೇ ಇನ್ಫಾರ್ಮೇಷನ್ ಬೇಕಾಗಿದ್ರು ಕೂಡ ನಾವು ಸೆಂಡ್ ಮಾಡ್ಬೋದು ಜಿಮೇಲ್ ಆಗಿರ್ಬೋದು ವ್ಯಾಟ್ಸಾಪ್ ಬೇಕಾರೂ ಇರ್ಬೋದು ಫೇಸ್ಬುಕ್ಕಾಗಿರ್ಬೋದು ಹಲವಾರು ರೀತಿಯ ಮಾಧ್ಯಮಗಳು ಇವತ್ತು ಭಾಳ ಅನುಕೂಲಾಗೈತಿ ಆದರೆ ಹಿಂದಿನ ಕಾಲ್ದಾಗೆ ನಾವು ಏನಾದ್ರೂ ವಿಷಯವ ರೈಸ್ ಮಾಡ್ಬೇಕಪ್ಪ ಅಂದರೆ ಭಾಳ ತೊಂದರೆ ಆಗತ್ ಏಕಂದ್ರೆ ಅಲ್ಲಿ ಯಾವುದೇ ಸಮೂಹ ಮಾಧ್ಯಮಗಳಾಗಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ವಿಷಯವನ್ನು ಜ್ಞಾನವನ್ನು ಹಬ್ಸಕ್ಕೆ ಇದ್ದಿದ್ದಿಲ್ಲ ಆದರೆ ಇವತ್ತಿನ ಕಾಲದಲ್ಲಿ ಅದೆಲ್ಲ ಜೆ ಬೇಗ ಬಹುಬೇಗನೆ ಹಬ್ಬಿಡತ್ತೆ ಏಕಂದ್ರೆ ಅಷ್ಟು ಫಾಸ್ಟಾಗಿದೆ ನಮ್ಮ ಮೀಡಿಯಾ ಹಾಗಾಗಿ ಮುಂಚೆ ಹೊಸ ಹಳೆಯ ಮಾಧ್ಯಮ ಮತ್ತು ಹೊಸ ಮಾಧ್ಯಮ ನಡುವೆ ಭಾಳ ವ್ಯತ್ಯಾಸವಿದೆ ಇದು ಭಾಳ ಆಯಾಮಗಳಲ್ಲಿ ಬದಲಾವಣೆ ಕೂಡ ತಂದಿದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲವಾಗಿ